ಅಲೋ ಯಾರು ಹಾಂ ಹೇಳ್ ರೀ

ಹಾಂ ಸಿಗ್ತಾವೆ ರೀ ರೇಟು ನಿಮಗೆ ಎಷ್ಟು ಬೇಕು ರೀ ನಾವು ಕಮ್ಮಿ ಮಾಡೇ ಕೊಡ್ತೇವೆ ಅಲ್ರಿ

ಆಯಿತು ನಾವು ಹಾಂ ಎರಡೇ ಎಲ್ಲ ಎರಡು ಎರಡು ಕೆ ಜಿ ಬೇಕು ಆಯಿತು ಸರಿ ನಾ ನೀವು ನಾಳೆ ಬನ್ನಿ ನಾವು ಎಲ್ಲ ಕಮ್ಮಿ ಮಾಡಿ ರೇಟ್ ಹಚ್ಚಿ ಮತ್ತೆ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ನೀವು ತಗೊಂಡು ಹೋಗ್ ಬಂದು ಬಂದು ತಗೊಂಡು ಹೋಗ್ರಿ ಹಾಂ ಇರ್ತೇವೆ ನಾವು ಅಂಗ್ಡಿಯಲ್ಲಿ ಇರ್ತೇವೆ ನೀವು ಬಂದು ತಗೊಂಡು ಹೋಗ್ರಿ ಬಂದು ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ಹಾಂ ಆಯಿತು ಹಾಂ ಪ್ರೆಶ್ ಫ್ರೆಶ್ ಇರ್ತಾವೆ ಮತ್ತೆ ಏನು ಏನು ಬೇಕು ನಿಮಗೆ

ಹಾಂ ಎಲ್ಲ ಎರಡು ಎರಡು ಕೆ ಜಿ ನಾ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಮತ್ತೆ ಕಮ್ಮಿ ಅಮೆ ಅಮೌಂಟುನು ಇದೆ ನೀವು ಬಂದು ತಗೊಂಡ್ ಹೋಗಿ